ಹದಿನೈದು ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದು ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಹದಿನೈದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು